ಹಲೋ ಕ್ಯಾಬ್ ಡ್ರೈವರ್ರಾ ನೀವು ಯಾಕೆ ಇಷ್ಟು ಇಷ್ಟು ತಡ ಮಾಡ್ತಾಯಿದ್ದೀರ ನೀವು ಬರೋದಕ್ಕೆ ನಾವು ಬಸ್ ಸ್ಟ್ಯಾಂಡಿಗೆ ಹೋಗೋದಿತ್ತು ನೀವು ಇಷ್ಟು ತಡವಾಗಿ ಬಂದರೆ ನಾವು ಏನು ಮಾಡೊದಕ್ಕೆ ಐತೆ ಅಲ್ಲಿ ಬಸ್ಸೂ ಸಿಗಲ್ಲ ನಮಗೆ ಬಸ್ ಸ್ಟ್ಯಾಂಡಲ್ಲಿ ನಾವು ಲೇಟಾಗಿ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಬಸ್ಸು ಸಿಗ್ದೆಲೇ ನಾವು ಬಸ್ ಸ್ಟ್ಯಾಂಡಲ್ಲಿ ಒಂದು ನಾಲ್ಕು ಐದು ಗಂಟೆಗಳ ಕಾಲ ಕಾಯಬೇಕಾಗತ್ತೆ ಮತ್ತೆ ಅಲ್ಲಿ ತುಂಬ ತೊಂದರೆ ಆಗುತ್ತೆ ನಮಗೆ ಅಲ್ಲಿ ಸರಿಯಾದ ಸಮಯಕ್ಕೆ ಹೋ ಊರಿಗೆ ಹೋಗಿಲ್ಲಾ ಅಂದರೆ ತುಂಬ ಪ್ರೋಬ್ಲಮ್ ಆಗುತ್ತೆ ದಯವಿಟ್ಟು ಬನ್ನಿ ಇಷ್ಟು ನಿಧಾನ ಮಾಡಬೇಡಿ ನಮಗೆ ದಯವಿಟ್ಟು ಅಣ್ಣ ನೀವು ಎಲ್ಲಿದ್ದೀರ ಬೇಗ ಬನ್ನಿ ನಿಮಗೆ ಏನು ತೊಂದರೆ ಆಗಿದೆ ಅಷ್ಟೊತ್ತಿಂದ ಕಾಯ್ತಾ ಇದ್ದೀವಿ ಸುಮಾರು ಒನ್ ಹವರಿಂದ ಕಾಯ್ತಾ ಇದ್ದೀವಿ ನಾವು ಒಂದು ಗಂಟೆ ಕಾದ್ರು ನೀವು ಬಂದಿಲ್ಲ ಅಂದರೆ ನಾವೇನು ಮಾಡಬೇಕು ದಯವಿಟ್ಟು ಸ್ವಲ್ಪ ಬೇಗ ಬರ್ತೀರಾ ಬನ್ನಿ ಇಷ್ಟು ಸಮಯ ಆದ್ರೂ ನೀವು ಬಂದಿಲ್ಲ ಅಂತ ಅಂದರೆ ನಾವು ಇದು ಮಾಡೋಕ್ಕಾಗಲ್ಲ ಇಲ್ಲ ಬೇರೆಯವ್ರಿಗಾದ್ರು ಹೇಳಿ ನಿಮ್ಮ ಬದಲಾಗಿ ಬೇರೆ ಕ್ಯಾಬ್ ಆದ್ರೂ ಕಳಿಸ್ಕೊಡಿ ನಮಗೆ ನಾವು ಬೇಗ ಬಸ್ ಸ್ಟ್ಯಾಂಡಿಗೆ ಹೋಗೋದಿದೆ ಅಲ್ಲಿಂದ ಮಂಗಳೂರಿಗೆ ಹೋಗ್ಬೇಕು ನಾವು ದಯವಿಟ್ಟು ಬೇಗ ಬನ್ನಿ ತಡ ಮಾಡಬೇಡಿ ತುಂಬ ತೊಂದರೆ ಆಗುತ್ತೆ ಬಸ್ಸು ಸಿಕ್ಕಿಲ್ಲ ಅಂತ ಅಂದರೆ ನಾವು ಸುಮಾರು ಎರಡು ಗಂಟೆಗಳ ಕಾಲ ಬಸ್ ಸ್ಟ್ಯಾಂಡಲ್ಲೆ ಇದ್ದು ಮುಂದಿನ ಬಸ್ಸಿಗೆ ಕಾಯಬೇಕಾಗತ್ತೆ ದಯವಿಟ್ಟು ಎಲ್ಲಿದ್ರು ಬೇಗ ಬರೋದಕ್ಕೆ ಪ್ರಯತ್ನಪಡಿ ಅಂತ ಹೇಳ್ತಾಯಿದ್ದೀವಿ ಧನ್ಯವಾದಗಳು